ನಾವು ಬೆಳಗ್ಗೆ ಎದ್ದ ಮೇಲೆ ಅಡುಗೆ ಸಂಪ್ರದಾಯ ತುಂಬ ಇದೆ ಬೆಳಗ್ಗೆ ಮೊ ಎದ್ದ ತಕ್ಷಣ ಕಸ ಅಂಗ್ಳ ಕಸ ತೆಗ್ ಹೊಡೆದು ರಂಗೋಲಿ ಹಾಕಿ ಗ್ಯಾಸಿನ ಕಟ್ಟೆ ಒರೆಸಿ ಗ್ಯಾಸಿನ ಕಟ್ಟಿ ಒರೆಸಿ ಅದಕ್ಕೆ ಕುಂಕುಮ ಹಚ್ಚಿದ ಮೇಲೆ ನಾವು ಒಲೆ ಉರಿಸಬೇಕು ಅಲ್ಲಿವರೆಗೆ ಏನೂ ಮಾಡಬ್ಯಾಡದು ಅಂತಾರೆ ಮನೆಯಲ್ಲಿ ಫಶ್ಟು ದೇವರಿಗೆ ಮತ್ತು ಮಾಡುವುದು ಮಾಡುವುದು ಮುಂದುಗಡೆ ಫಯ್ ಆದಮೇಲೆ ಫಶ್ಟು ನೈವೇದ್ಯ ಈಗ ಹಬ್ಬ ಹುಣ್ಣಿಮ್ಯಾಗ ಏನಾರೂ ಅಡ್ಗೆ ಮಾಡಿದ್ರೆ ನಾವು ಫಶ್ಟ್ ದೇವರಿಗೆ ನೈವೇದ್ಯ ತೋರಿಸಿ ಹಿಂದುಗಡೆ ಎಲ್ಲ ದೇವರಿಗೆ ನೈವೇದ್ಯ ತೋರಿಸಿ ಆಮೇಲೆ ಊಟ ಮಾಡೋದು ಆಗ ಅತ್ತೆ ಅವರು ಹೇಳುವುದು ಪ್ರಕಾರ ನೋಡಿದರೆ ಮೊದಲೂ ಗಂಡನಿಗೆ ಊಟ ಹಾಕಿದ ಮೇಲೆ ಹಿಂದಡೆ ನಾವು ಮಾಡುವುದು ಹಬ್ಬ ಹುಣ್ಣಿಲಿ ಅಂದರೆ ಅವತ್ತು ನಾವು ಉಪವಾಸ ಇರುವುದು ನೈಟ್ ಊಟ ಮಾಡುವುದು ಏನಾದರೂ ಸ್ವೀಟ್ ತಿಂದು ಇರ್ತೀವಿ ಆದರೆ ಮಕ್ಕಳಿಗೆ ಅಂದರೆ ಈಗ ಅಡುಗೆ ಮಾಡೋದರಲ್ಲಿ ಅಂದರೆ ಇಷ್ಟವಾದದ್ದು ಅಂದರೆ ಜಾಮೂನ್ ಹಸ್ಬೆಂಡಿಗೆ ಇದು ಬಜ್ಜಿ ಮಾಡ್ತೇವೆ ಅದು ಇಷ್ಟ ಆಗತ್ತೆ ಅವರಿಗೆ ಇವ್ನಿಂಗ್ ಟೈಮ್ನಲ್ಲಿ ಹುಡ್ಗುರು ಕೇಳ್ತಾರ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಅಂದರೆ ಎಲ್ಲ ಬರುತ್ತೆ ಆದರೆ ಒಂದೇ ಬರುದಿಲ್ಲ ನನಗೆ ರೊಟ್ಟಿ ಮಾಡ್ಲಿಕ್ಕೆ ಒಟ್ಟು ಬರುವುದಿಲ್ಲ ಅದು ನನಗೆ ರೂಢಿಯೂ ಇಲ್ಲ ಹಂಗೆ ಏನಾರೂ ರೊಟ್ಟಿ ಬೇಕಂದ್ರೆ ಮಮ್ಮಿ ಅವ್ರ್ಗೆ ಹೋಗಿ ಹೇಳ್ತೀನಿ ರೊಟ್ಟಿ ಮಾಡ್ಕೊಡು ನನಗೆ ಅಂತ ದೇ ಚಪಾತಿ ಅಂತ್ರೂ ಮಾಡೇ ಮಾಡ್ತೀವಿ ಮನೆಯಲ್ಲಿ ಚಪಾತಿ ಮಾಡ್ಕೊಡ್ತೇನೆ ಮಕ್ಳು ತಿಂತಾರೆ ಇಷ್ಟಪಟ್ಟು ಅದೇನು ಇಲ್ಲ ಪ್ರಾಬ್ಲಮ್ ಆದರೆ ಅಡುಗೆಯಲ್ಲಿ ಇರೋದು ಸಂಪ್ರದಾಯ ಅಂದ್ರೆ ಅತ್ತೆ ಮನೆಯಲ್ಲಿ ಸಾಯಂಕಾಲ ಟೈಮ್ ಊಟ ಮಾಡ್ಬಾರ್ದು ನಾವು ಏ ಯಾಕಂದರೆ ಹಸ್ಬೆಂಡ್ ಆ ಮೂಢನಂಬಿಕೆ ಅಂದರೆ ಈಗ ಸಾಯಂಕಾಲ ಟೈಮ್ ದೇವರು ವಿಧವೆಯರಿಗೆ ಊಟ ಕೊಡ್ತರೆ ಅಂತಂತ ಹೇಳುತ್ತಾರೆ ಹೇಳ್ತಾರ ಆ ಟೈಮ್ದಾಗ ನಾವು ಉಣ್ಣಬಾರ್ದು ಮುತ್ತೈದೆಯರು ಅಂತಾರ ಅವಾಗ ನಾವು ಆ ಟೈಮ್ನಲ್ಲಿ ಇದು ಊಟ ಮಾಡೋದು ಟೈಮ್ದಲ್ಲಿ ಗಂಡ ಮಕ್ಳದ್ದು ಈಗ ಊಟ ಮಾಡ್ತಿರ್ತಾರೆ ಆ ಟೈಮ್ದಾಗ ಪಟ್ನ್ ಅಂತ ಲೈಟ್ ಹೋದರೆ ಊಟ ಲೈಟ್ ಅಪ್ಶಕುನ ಅಂತಾರ ಅಲ್ಲಿ ಅದಬ ಟೈಮಲ್ಲಿ ಇದು ಲೈಟ್ ಬಂದರೆ ಶುಭಶಕುನ ಅನ್ನುತ್ತಾರೆ ಆರ್ ಅದೂ ಮೂಢನಂಬಿಕೆ ಅನಿಸುತ್ತೆ ಆದರೆ ಈಗಿನ ಕಾಲದಲ್ಲಿ ಮೂಢನಂಬಿಕೆ ಅಲ್ಲ ಅದು ಲೈಟ್ ಹೋಗುತ್ತೆ ಬರುತ್ತೆ ಬಟ್ ಏನಾರೂ ಗಾಳಿಗೆ ಒಮ್ಮೆ ಮುದ್ದ ವೈಯರ್ ಕಟ್ ಆಗ್ತವೆ ಅಂತ ತಿಳ್ಕೊಂಡು ಸುಮ್ನೆ ಆಗ್ಬಿಡ್ತೇವೆ ಈಗಿನ ಕಾಲಿನ ಸೊಸೆಯರು ಆದರೆ ಮದ್ಲಿನ ಮಂದಿ ಊಟ ಮಾಡುವಾಗ ಕಾಲಕ್ಕ ಉದ್ದ ಮಾಡ್ಕೊಂಡು ಕುಂತ್ರೆ ಹಂಗೆ ಕುಂಡರ್ಬಾರ್ದು ಕತ್ತರಿ ಕಾಲು ಹಾಕೊಂಡು ಅರಿಷ್ಟ ಮನೆಗೆ ಅಂತಾರೆ ಚಕ್ ಹಾಕ್ಕೊಂಡು ಕುಂಡ್ರಬೇಕಂತಾರೆ ಯಾವಾಗಲೂ ಅವ್ ಊಟ ಮಾಡ್ವಾಗ ಸೀನ್ವಾಗ ಒಂಟ್ಗೆ ಸೀನ್ಬಾರ್ದು ಡೆಬ ಇದು ಜೋಡಿ ಸೀನಿದ್ರೆ ಯವ್ವ ಒಳ್ಳೆಯದಾಗುತ್ತೆ ಅಂತ ಅರ್ಥ ಹಬ್ಬ ಹುಣ್ಮೆಗಳಂತ್ರೆ ಎಲ್ಲ ಅವಾಗ ಅಡ್ಗೆ ಮಾಡುದು ಇರ್ತದ್ ಅಂತ ಲಗುನೆ ಎದ್ದು ಲಗು ಲಗು ಮಾಡ್ಕೊತರ ಮೊದ್ಲಿನಂಗೆ ಹಳ್ಳಿಯಲ್ಲಿ ಬೇಗ ಎದ್ದು ಎಲ್ಲ ತಯಾರು ಮಾಡ್ತಾರ ಇಲ್ಲಿ ಹಾಗೆ ಅಲ್ಲ ಒಬ್ರಗೊಬ್ರು ಇದು ಮಾಡಿ ಇದು ಮಾಡುತ್ತಾರ ಅತ್ತೆ ಅವರು ಅಂದರೆ ಅಡುಗೆ ಮಾಡುವಾಗ ಕಡ್ಲ್ ಇದು ನಮ್ಮ ಹಸ್ಬೆಂಡಿಗೆ ಕಡಲೆ ಬೇಳೆ ವಡೆ ಅಂದ್ರೆ ತುಂಬ ಇಷ್ಟ ಅದಕ್ಕೆ ಕಡ್ಲೆ ಬೇಳಿ ನೆನೆ ಹಾಕಿ ಮತ್ತು ಸ ಇದು ಸಬ್ಬಕ್ಕಿ ಸಬ್ಬಸ್ಗೆ ಹೆಚ್ಚಿ ಹಸಿ ಕೊತ್ತಂಬರಿ ಕೊತ್ತಂಬ್ರಿ ಅಲ್ಲ ಹೆಚ್ಚಿ ಹಾಕಿ ರುಬ್ಬಿ ಅಜ ರುಬ್ಬಿ ಅವ್ರೆಕ ಮಾಡಿ ಕೊಟ್ರೆ ತುಂಬ ಇಷ್ಟವಾಗುತ್ತೆ ಮಕ್ಕಳಿಗೆ ಜಾಮೂನು ಏ ಬಡ್ಡೆ ದಿನ ಅವಾಗ ಮಾಡಿಕೊಟ್ರೆ ಅವ್ರ್ಗೆ ತುಂಬ ಖುಷಿವಾಗುತ್ತೆ ಮತ್ತು ಯಾರಾರ ಮನೆಯಲ್ಲಿ ವ ಮನ್ಯಾಗ ಬಂದ್ರೆ ಹಬ್ಬದ ಕಾರ್ಯಕ್ರಮ ಏನಾರೂ ಇರ್ತವೆ ಫಂಕ್ಷನ್ಸ್ ಇದ್ದಾಗ ಎಲ್ಲರೂ ಕೂಡಿ ಅಡುಗೆ ಮಾಡುತ್ತೇವೆ ಅದು ಹಂಗೆ ಇದು ಹಿಂಗೆ ಅಂತಂತ ನಮ್ಮ ಮನೆಲಿ ಹೀಗಂತ ಮನೇಲಿ ಅಂತ ಅವ್ ಊಟ ಮಾಡೋ ಟೈಮಲ್ಲಿ ಯಾರಾದರೂ ಕರೆದ್ರೆ ಎದ್ದು ಹೋಗ್ಬಾರ್ದ್ ಅಂತಾರೆ ಮನೆಯಲ್ಲಿ ನಮ್ಮ ದೊಡ್ಡವರು ಹಂಗೆ ಕರೆದ್ರೆ ನಮ್ಗೆ ಏನೋ ಅಪಶಕುನಕ್ಕೂ ಐತಂತ ಅರ್ಥ ಏನಾರೂ ಆಗುತ್ತೆ ಎದ್ದು ಯಾವಾಗ್ಲೂ ಯಾರೋ ಕರೀಲಿ ನಮ್ಗೆ ಊಟ ಟೈಮಲ್ಲಿ ನಾವು ಒಲ್ಲೆ ಅನ್ಬೇಕು ಊಟನ ಮಾಡ್ಬೇಕು ಯಾವಾಗ್ಲೂ ಊಟ ಮಾಡುವಾಗ ನೀರು ಯಾವಾಗ್ಲೂ ತುಂಬಿ ಇಡ್ಬೇಕು ಮುಂದೆ ಅಂತಾರ ಅದು ಮತ್ತು ಅಕಸ್ಮಾತ್ ನಾವು ಊಟ ಮಾಡೋ ಟೈಮಲ್ಲಿ ಯಾರಾದರೂ ಸಣ್ಣ ಮಕ್ಕಳು ಬಂದ್ ನಿಂತರೆ ಸಣ್ ಮಕ್ಕಳು ಬಂದು ನಿಂತರೆ ಅವ್ರು ನಮ್ಗೆ ಆ ಟೈಮ್ನಲ್ಲಿ ಅವ್ರು ನಮಗೆ ನಮಗೂ ಕೊಡು ಅಂತಂದ್ರೆ ಅದರ್ ನಾವು ದೇವ್ರ ರೂಪ ಅಂತ ತಿಳ್ಕೊಬೇಕು ನಾವು ದೇವ್ರು ಬಂದು ದೇವ್ರು ತಿಳ್ಗು ದೇವ್ರು ನಮ್ಮ ನಮ್ಮ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತೈತಂತ ಆ ಟೈಮ್ ನಾವು ಕೊಡ್ಬೇಕು ಅದೂ ಒಂದು ಸ್ವಲ್ಪ ನಿಜ ಅನಿಸುತ್ತೆ ದೇವ್ರ ರೂಪ ಇರ್ಬೌದು ಅಂತಂತ ಅನಿಸುತ್ತೆ ಅಂದರೆ ಮಕ್ಕಳಿಗೆ ಆಹಾರದಲ್ಲಿ ಅಂದರೆ ಇದು ಬ ಪ್ರಗ್ನೆನ್ಸಿ ಸಮ್ಯದಲ್ಲಿ ಗರ್ಭಿಣಿಯರಿಗೆ ಹಸಿ ತರಕಾರಿ ಮತ್ತು ಹ ಇದು ನೆನೆಯೋಕ್ಕೆ ನೆನೆದ ಕಡಲೆಕಾಳು ಮಡಿಕೆ ಶೇಂಗಾ ಬೆಲ್ಲ ಇವೆಲ್ಲ ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಆಹಾರದಾಗ ನೆನೆದ ಕಾಳು ಆ ಟೈಮ್ನಲ್ಲಿ ಅವ್ರಿಗೆ ಹಸಿ ತರಕಾರಿ ಏನು ಕೊಟ್ಟರೂ ತುಂಬ ಚಲೋ ಅಂತಾರೆ ಆಹಾರದಾಗ ಆಹಾರದಾಗ ಮತ್ತು ಬಾಣಂತಿಯರಲ್ಲಿ ಆಹಾರ ತುಂಬ ಇದೆ ಅವರು ಆ ಟೈಮ್ನಲ್ಲಿ ಮೆತ್ತಂದು ಮತ್ತು ಶಿರಾ ಅದೇ ತಿನ್ನಬೇಕಾಗುತ್ತೆ ಆಹಾರದ ಸಂಪ್ರದಾಯ ಹ ಈಗಿನ ಕಾಲದಲ್ಲಿ ಗರ್ಭಿಣಿ ಆದಾಗ ವ ಈಗಿನ ಕಾಲದಲ್ಲಿ ಗರ್ಭಿಣಿ ಆದಾಗ ಯಾರು ಪಾಲ್ಸೋದಿಲ್ಲ ಏನಾಗ್ ಏನು ಆಗುದಿಲ್ಲ ಬಿಡು ಅಂತ ಅನ್ನ ಸಾರು ಅದನ್ನು ಇದನಿ ತಿನ್ನುತ್ತಾರೆ ಮೊದಲಿನ ಜನರು ಮೂಢನಂಬಿಕೆಯಿಂದ ಸಪ್ಪನೆ ಬೇಳೆ ಅನ್ನ ಮೊಟ್ಟ್ ಬಿರ್ಸಾದದ್ ಏನೂ ತಿನ್ಬಾರ್ದು ಅಂತಾರೆ ಹೂ ಹೊಟ್ಟೆಗ್ ಹು ಕೂಸಿನ ಹೊಟ್ಟೆಗೆ ತ್ರಾಸು ಆಗ್ತತಿ ಮೆತ್ತಂದು ತಿನ್ನಬೇಕು ಶಿರಾ ಉಪ್ಪಿಟ್ಟು ಇದೆ ಸ್ ಮೆತ್ತಂದು ಒಟ್ಟು ಆದ್ರೆ ಹಿಂದು ಮಂದಿಯಲ್ಲಿ ಮುಸ್ಲಿಂನಲ್ಲಿ ಹಾಗಿಲ್ಲ ಅವರು ಮೊದಲಿನ್ತ್ರ ನಲ್ವತ್ತು ದಿನಕ್ಕೆ ಏನೆಲ್ಲ ಚಿಕನು ನಾನ್ ವೆಜ್ ತಿಂದು ಎದ್ದೇಳ್ತಾರೆ ನಮ್ಮಲ್ಲಿ ಹಾಗಿಲ್ಲ ಮೂರು ಮಂತ್ ಆದರೂ ಇದು ಮೂರು ತಿಂಗಳಾದರೂ ನಾವು ಇದು ಇನ್ನು ಸಪ್ಪೆ ಸಪ್ಪೆ ಅಡ್ಗೆನ ತಿಂತಿರ್ತೀವಿ ಹುಡುಗ ಪಾಪುಗೆ ತ್ರಾಸು ಆಗ್ತೈತೆ ಅಂತ ಅನಿಸುತ್ತೆ ಅಂತ ರೀ ಆದ್ರೆ ಈಗ ಇದು ಈಗ ನೋಡಿದ್ರೆ ನನ್ನ ಡೆಲಿವರಿಯಲ್ಲಿ ಟೈಮ್ನಲ್ಲಿ ನಾನೇನು ಇದು ಸಂಪ್ರದಾಯ ನಡೆಸ್ಲಿಲ್ಲ ನನ್ನ ಪ್ರತ್ಯಕ್ ನನ್ಗೆ ಹೊಟ್ಟೆ ಹಸಿವಾದಂಗೆ ನಾ ತಿಂದೆ ಆದ್ರೆ ಏನೂ ತ್ರಾಸು ಅನಿಸ್ಲಿಲ್ಲ ಆದ್ರೆ ಹಳೆ ಸಂಪ್ರದಾಯ ನೋಡಿದ್ರೆ ಅವರು ಹೇಳಿದಂಗೆ ತಿನ್ನಬೇಕು ಸಪ್ಪನೆ ತಿನ್ಬೇಕು ಹಂಗೆ ಹೀಗೆ ಅಂತಿದ್ರು ಆದರೆ ಈಗಿಂದೆಲ್ಲ ಟ್ರೀಟ್ಮೆಂಟ್ ನೋಡಿದ್ರೆ ಎಲ್ಲಾಗು ಟ್ಯಾಬ್ಲೆಟ್ ಕೊಡ್ತಾರ ಔಷಧ ಕೊಡ್ತಾರ ಎಲ್ಲನೂ ಕರೆಕ್ಟ್ ಕೊಡ್ತಾರ ಈಗಿನ್ದು ಟೆಕ್ನಾಲಜಿ ಭಾಳ ಮುಂದುವರ್ದೈತಿ ಮೊದಲು ಹಾಗಿಲ್ಲ ಮನ್ ಇದು ಆಹಾರದ ಬಗ್ಗೆ ಹಳ್ಳಿಯಲ್ಲಿ ಎಲ್ಲ ಆಹಾರದ ಬಗ್ಗೆ ಇನ್ನೂ ಸಂಪ್ರದಾಯ ಇದೆ ಮನೆಯಾಗ ಎಲ್ಲ ಇದು ರೀತಿ ಮೆಂತ್ಯೆ ಸೊಪ್ಪು ತಿಂತಾರೆ ಜಾಸ್ತಿ ತಿನ್ಬಾರ್ದು ಅಂತಾರ್ ಡೆಲಿವರಿ ಟೈಮ್ದಾಗ ಅಂತ ಹೇಳ್ತಾರೆ ಮಕ್ಕಳಿಗೆ ಯಾವಾಗಲೂ ಬಿಸಿ ಬಿಸಿ ಅಡಿಗೆ ಕೊಡ್ಬೇಕು ಅಂತಾರೆ ಯಾವಾಗಲೂ ಬೆಳಗಿಂದು ಸಂಜಿಗ ಒಟ್ಟ ಕೊಡಬಾರ್ದು ಯಾಕಂದ್ರೆ ಹುಡುಗರ್ದು ಹೊಟ್ಟೆ ಮೆತ್ತಗೆ ಇರ್ತೈತಲ್ಲ ಆಹಾರವನ್ನು ಯಾವಾಗಲೂ ವಿಚಾರ ಮಾಡಿ ಕೊಡ್ಬೇಕು ಈಗ ಸ್ಕೂಲಿಗೆ ಕಟ್ಟಿರ್ತೀವಿ ಡಬ್ಬಿ ಬೆಳಗ್ಗೆ ಒಂದು ಸ್ವಲ್ಪ ಚಪಾತಿ ಪಲ್ಲೆ ಹಿಂಗೆ ಕಟ್ಟಿ ಅಂತಾರೆ ಹಿಂಗೆ ಸ ಇದು ಸೇವು ಹಿಂಗೇನೂ ಹಾಕ್ಬಾರ್ದು ಅಂತಾರ ಅವ್ರ್ಗೆ ಸರಿ ಅನಿಸಲ್ಲ ಆರೋಗ್ಯ ಕೆಡ್ತೈತೆ ನಾವು ಆಹಾರದ ಬಗ್ಗೆ ಅಂದ್ರೆ ಹುಡುಗುರ್ಗೆ ಮನೆಯಿಂದ ಕಟ್ತೆವಲ್ಲ ಅದು ಎಷ್ಟು ಒಳ್ಳೇದು ಅಷ್ಟು ಒಳ್ಳೆಯದಾಗುತ್ತೆ ಇಲ್ಲಾಂದ್ರೆ ಅದು ಒಣಾದು ಏನಾದರೂ ಅವಲಕ್ಕಿ ಚುರ್ಮರಿ ಕಟ್ಟಿದರೆ ಅವ್ರ್ಗೆ ಹೊಟ್ಟೆದ್ ಪ್ರಾಬ್ಲಮ್ ಆಗುತ್ತೆ ಭಾಳ ಅವ್ರ್ಗೆ ತ್ರಾಸೂ ಆಗ್ತೈತೆ ಅದು ಮ್ ಬಿಸಿಲ್ ಟೈಮ್ನಲ್ಲಿ ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಗಂಡನಿಗೆ ಅಂದ್ರೆ ಬಿಸಿ ಅಡುಗೆ ಅಂದ್ರೆ ಮೊದ್ಲು ಬೇಡ ಅಂತಾನ ಒಟ್ಟು ಮಾಡಿರಬೇಕು ಆದರೆ ಫುಲ್ ಆರಿರಬೇಕು ಗರಮ್ ಒಟ್ಟು ಇರಬಾರ್ದು ಆರಿರಬಾರ್ದು ಸಿಟ್ ಭಾಳ ಬರ್ತೈತೆ ಅವಾಗ ಆ ಟೈಮ್ದಾಗ್ ನಾವು ಹಾಗಾಗಿ ಅವ್ರು ಬರ್ತಾರೆ ಅಂದ ಕುಡ ಅನ್ನ ಎಲ್ಲ ಆರಕ್ಕೆ ಇಟ್ಬಿಡ್ತೀವಿ ಅವಾಗ ನಮ್ಮ ಅತ್ತಿಯೋರು ಈಗ್ಲೂ ಅಡಿಗೆ ಏನಾರೂ ಮಾಡಿದ್ರಂದ್ರೆ ನಮ್ಮ ಮನಿಯೋರು ಬರ್ತಾರಂದ್ರೆ ಅವ್ರು ಒಂದು ಒಂದು ಗಂಟೆವರ್ಗು ಮುಂಚೆನೇ ಆರ್ಲಿಕ್ಕೆ ಇಟ್ಬಿಡ್ತಾರೆ ಆರ್ಬೇಕು ಮತ್ತು ಇಲ್ಲಾಂದ್ರೆ ಸಿಟ್ಟಿಗೇಳ್ತರ ಹಂಗೆ ಸಂಪ್ರದಾಯ ಇನ್ನೂ ಐತೆ ನಮ್ಮ ಮನೆ ಒಳಗ ಒಟ್ಟು ಗಂಡು ಮಕ್ಕಳಿಗೆ ಯಾವುದೇ ರೀತಿಲಿ ಹಾಂ ಊಟ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರ್ಗೆ ಉ ಬಿಸಿ ಅಡ್ಗೆ ಇಡಬಾರ್ದಂಗ ಬಿಸಿ ಅಡ್ಗೆ ಇಡಂಗಿಲ್ಲ ಈಗ ಹಾಗೆ ಈಗಿನ ಮನೆಯಲ್ಲಿ ಹಾಗಿಲ್ಲ ಹಸ್ಬೆಂಡಿಗೆ ತಿನ್ತಿರ್ ತಿನ್ಲಿಲ್ಲರ ಬಿಡ್ತಿರ್ ಬಿಡು ಅಂತಾರೆ ಇಲ್ಲ ನಂದು ಅಷ್ಟ್ರಾಗ ಊಟ ಮಾಡಿ ಮಲ್ಕೊತಿನ್ ನೋಡು ಅಂತಾರ ಈಗ ಮದ್ಲಿನ ಕಾಲ್ನಲ್ಲಿ ಹಾಗಲ್ಲ ಊಟ ಮಾಡಿ ಗಂಡ ಗಂಡನಿಗೆ ಕೊಟ್ಟು ಆಮೇಲೆ ಮಲ್ಕೊತಿದ್ರ ಈಗಿನಲ್ಲಿ ಜನರೇಶನ್ ಹಾಗೇನಿಲ್ಲ ತಮ್ಮಿಷ್ಟ ಬಂದಂಗೆ ಹಾದ್ರು ಹಸ್ಬೆಂಡ್ನೂ ಹಾಗೆ ಇರ್ತಾರೆ ಎಲ್ಲರೂ ಫ್ರೀ ಸತೆ ಈಗ ಒಂದೊಂದು ಮನೆಯಲ್ಲಿ ಗಂಡನಿಗೆ ಬಂದ ಕೂಡಲೇ ನೀಡು ಅಂತಾರೆ ಒಬ್ರು ಒಬ್ರು ನೀಡು ಅಂದು ಕೂಡ ತಾಯಿಯಾದ್ರು ನೀಡ್ಬೇಕು ಹೆಂಡತಿ ಇಬ್ರಲ್ಲಿ ಒಬ್ರು ನೀಡಲಿಲ್ಲ ಅಂದು ಸಿಟ್ ಬಂದು ನಾನು ವಲ್ಲೆ ಬಿಡು ಅಂದು ಮಲ್ಕೊಂಬಿಡ್ತಾರೆ ಮೊದ್ಲಿನ ಕಾಲ್ದಲ್ಲಿ ಹಾಗಿಲ್ಲ ಗಂಡನಿಗೆ ವ ಊಟ ಕೊಟ್ಟಮೇಲೆ ನಾವು ಮಾಡಬೇಕಾಗುತ್ತದೆ ಊಟ ಕೊಟ್ಟಮೇಲೆ ನಾವು ಮಾಡಬೇಕಾಗುತ್ತೆ ಇಲ್ಲಾಂದ್ರ ಸಂಪ್ರದಾಯ ಅಂದ್ರೆ ಮುಳ್ಕ ಈ ಮದ್ಲಿನ ಜನ ಗಂಡ್ಗಳ್ಗ್ ಊಟ ಕೊಡು ಮಟ ನಾವು ಮಾಡ್ತಿದ್ದಿತ್ತಿಲ್ವ ಈಗಿನ ಕಾಲ್ದಾಗ ಈಗೆಲ್ಲೆ ಉ ಗಂಡ ಬರೋ ಮಟ ಉಂಡು ಮಲ್ಕೊಂತೇನೆ ಅಂತಾರೆ ಅದು ಪದ್ಧತಿ ಅಂತ ರೀ ಅದು ಆದ್ರೆ ಆಹಾರ ಬಗ್ಗೆ ಹೇಳ್ಬೇಕಂದ್ರ್ ನಾವು ಎಷ್ಟು ನಮ್ಗೆ ಇದು ಆದಷ್ಟು ಒಳ್ಳೆಯ ಆಹಾರ ಪ ತಿನ್ನಬೇಕಾಗುತ್ತೆ ಟೈಮ್ ಟು ಟೈಮ ಯಾವುದೂ ಹೊರ್ಗಿನ ಪದಾರ್ಥ ಜಾಸ್ತಿ ತಿನ್ಬಾರ್ದು ಎಷ್ಟು ಮನೆ ಒಳಗೆ ನಾವು ಚಲೋ ಮಾಡ್ತೇವೆ ಅಷ್ಟು ಚಲೋ ಆಗ್ತೈತೆ ನಮ್ಮ ಮನೆಯಾಗ ಹಂಗೆ ನಮ್ಮ ಹಸ್ಬೆಂಡ್ಗಂತ್ರ ಹೊರ್ಗಿನ ಐಟಮ್ ಜಾಸ್ತಿ ತಿನ್ನುವುದಿಲ್ಲ ಯಾವಾಗ್ಲೂ ಮನೆಯಾಗ ಇರ್ಬೇಕು ಅವಂಗೆ ಅಡ್ಗೆ ಮನೆಯಾಗ ಮಾಡಿರ್ಬೇಕು ಅದು ಅಪರೂಪ ಎಲ್ಲರೂ ಹೊರಗಡೆ ಹೋದ್ರೂನು ಟೂರಿಗೇನಾರ ಹೋದ್ರೆ ಅವಾಗ ಒಂದು ಸಲ್ಪ ಊಟ ಮಾಡ್ತಾರ್ ಇಲ್ಲರೆ ಮಾಡುವುದೇ ಇಲ್ಲ ಜಾಸ್ತಿ ನಾವು ಮನ್ಯಾಗ ಮಾಡಿಟ್ಟು ಹೋಬಕು ಕಡೆಕ ರೈಸ್ ಸಾಂಬಾರಾದ್ರು ಮಾಡಿತ್ತು ಹೋಗ್ಬೇಕು ನಾವು ಇಲ್ಲಂದ್ರೆ ರೊಟ್ಟಿ ಚಪಾತಿ ಇಲ್ಲಂದರೂ ಸಾಂಬಾರ್ ಇವ ರೈಟ್ ರೈಸ್ ಸಾಂಬಾರು ಇದ್ರೆ ಸಾಕು ಒಂದು ಉಪ್ಪಿನಕಾಯಿ ಇದ್ರೆ ಸಾಕು ಮತ್ತು ಅದ್ರೊಳಗೆ ಅದೇ ಬೇಕು ಇದೆ ಬೇಕು ಅನ್ನುವುದಿಲ್ಲ ಉತ್ ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಇದ್ದಾಗಂತು ಎಲ್ಲ ರೀತಿ ಅಡ್ಗೆ ಮಾಡಿಕೊಡ್ಬೇಕು ಅತ್ತೆಯವ್ರು ಹೇಳ್ತಾರೆ ಬೇಜಾರು ಆಗೈತಂತ ಅನ್ನ ಸಾಂಬಾರು ಮಾಡಿಟ್ಟಿರಲ್ಲ ಗಂಡನಿಗೆ ಅದು ಚಪಾತಿ ಎಲ್ಲ ರೀತಿ ಎರಡು ಥರ ಪಲ್ಲೆ ಮಾಡಿಡ್ಬೇಕು ಅಂತಾರೆ ನಾವು ಹಾಗೆ ನಡೆಸ್ಕೊಂಡು ಬಂದೇವಿ ಆಯಿತಂತ ಯಾಕಂದ್ರೆ ನಮ್ಮ ಮನೆಯೋರು ಈಗ ಡ್ರೈವರ್ ಅಲ್ಲ ಅವ್ರ್ಗೆ ಹೊಟ್ಟೆ ತುಂಬ ಊಟ ಬೇಕು ಸರಿ ಅನ್ಸತತಿ